ನಮಸ್ಕಾರ ರೀ ಈಗ ಈಗಿಂದು ಇತ್ತೀಚಿನ ದಿನಗಳಲ್ರಿ ಅಂದರೆ ರೀಸೆಂಟು ರೀಸೆಂಟ್ಲಿ ಈಗ ಈಗ ಪ್ರೆಸೆಂಟ್ ಜನ್ರೇಷನೆಲ್ಲ ರೀ ಹೆಂಗಾಗಿದೆ ಅಂದರೆ ಫುಲ್ ಮಾಡ್ರನೈಸ್ ಆಗತದ್ರಿ ಎಲ್ಲರಿಗು ಲೈಕ್ ಮಾಡ್ರನ್ ಡ್ಯಾನ್ಸಸಸೇ ಕಲಿಯೋದರಿ ಹಿಪೊಪ್ ಆಗಲಿ ಬ್ರೇಕ್ ಡಾನ್ಸ್ ಆಗಲಿ ಡಿಸ್ಕೋ ಡಾನ್ಸ್ ಆಗ್ಲಿ ಎಲ್ಲರಿಗು ಇಂಥವೆ ಕಲಿಯೋರದರಿ ಲೈಕ್ ಹಿಂಗೇ ಅಂತಲ್ರಿ ಲೈಕ್ ಎಲ್ಲರೂ ಈ ಇಂಥವೆ ಲೈಕ್ ಹಿಪೊಪ್ ಡಿಸ್ಕೋ ಡಾನ್ಸ್ ಇವೆ ಕಲೀಬೇಕಂತಿಲ್ರಿ ಲೈಕ್ ಸ್ವಲ್ಪ್ ಜನಕ್ಕೆ ಹಿಂಗೆ ಇಂಟ್ರೆಸ್ಟ್ನು ಅದ ರೀ ಈ ಕ್ಲಾಸಿಕಲ್ ಡಾನ್ಸ್ ಕಲಿಯೋದು ಕ್ಲಾಸಿಕಲ್ ಡಾನ್ಸ್ ಯಾಕಂದ್ರೆ ರೀ ಈಗ ಎಲ್ಲರು ಆ ಕಡೆ ಹೋದರೆ ಕ್ಲಾಸಿಕಲ್ ಕಲ್ತಿದ್ರೆ ನಾನು ಸ್ವಲ್ಪ್ ಯೂನಿಕ್ ಆಗ್ತೀನಿ ಅಂತ ಒಂದು ಭಾವನೆ ಅದರಿ ಎಲ್ಲರಾಗ್ನು ಅದಕ್ಕೆ ರೀ ಅವರೆಲ್ಲಇಲ್ರಿ ಕ್ಲಾಸಿಕಲ್ ಡಾನ್ಸ್ ಕಲಿಲಿಲ್ಲ ರೀ ಕ್ಲಾಸಿಕಲ್ ಡಾನ್ಸಸ್ ನಂಗೆ ಭಾಳ ಅವರಿ ಲೈಕ್ ಭರತನಾಟ್ಯಮ್ ಅದೆ ರೀ ಕಥಕ್ ಅದ ರೀ ಕೂಚುಪುಡಿ ಮಣಿಪುರಿ ಮೋಹಿನಿ ಆಟಂ ಒಡಿಸ್ಸಿ ಇಂಥವೆಲ್ಲ ಭಾಳ ಅವೇರಿ ಇವೆಲ್ಲ ಭಾಳ ಅವಲ್ಲ ರೀ ಅದಕ್ಕೆ ರೀ ಏನಾಗ್ತದೆ ಅಂದರೆ ನಂಬಲ್ಲಿ ಏನಾಗ್ತ ರೀ ನಾವೊಂದು ಆ್ಯಸ್ ಎ ಪರ್ಸನಲ್ ನಾನು ಹೇಳೋದಂದ್ರೆ ನಾನೊಬ್ಬಾಕಿ ಇದು ಭರತನಾಟ್ಯಮ್ ಡ್ಯಾನ್ಸರ್ ರೀ ನಾ ಐ ಹ್ಯಾವ್ ಬೀನ್ ಟ್ರೈನ್ಡ್ ಫಾರ್ ಏಯ್ಟ್ ಇಯರ್ಸ್ ಎಂಟು ವರ್ಷ ಹೋಗಿನ್ರೀ ನಾ ಎಂಟು ವರ್ಷ ಹೋಗಿನ್ರಿ ನಾ ಭರತನಾಟ್ಯಮ್ ಕಲಿಯೋಕ್ ರೀ ಅದಕ್ಕೆ ರೀ ನ ಎಂಟು ವರ್ಷ ಕಲ್ತಿನಲ್ಲ ರೀ ಸೊ ನಂಗೆ ನೀವು ಕೇಳಿದ್ರೆ ನಂಗೆ ನಾ ರೀ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಕ್ಲಾಸಿಕಲ್ ಡಾನ್ಸಿಗೆ ರೀ ಈಗ ನಂದು ಈಗ ಭರತನಾಟ್ಯಮ್ ಕಲ್ತಾಗ್ಯದ ರೀ ಅಂದ್ರು ನಂಗೆ ಈಗ ನೆಕ್ಸ್ಟ್ ರೀ ಭರತನಾಟ್ಯಮ್ ಕಲ್ತು ಈಗ ನೆಕ್ಸ್ಟ್ ಕಥಕ್ ಕಲಿಯೋದದ ರೀ ಕಥಕ್ ಆದ್ಮೇಲೆ ನಂಗೆ ಒಡಿಸ್ಸಿ ಕಲಿಯೋದದೇ ಸೊ ನಂದಂದ್ರೆ ನಂದು ಫಸ್ಟಿಂದು ಟೇಸ್ಟ್ ಇಂಟ್ರೆಸ್ಟ್ ಎಲ್ಲ ಕ್ಲಾಸಿಕಲ್ ಡಾನ್ಸ್ನಾಗೆ ಇತ್ತಲ್ಲ ರೀ ಅದಕ್ಕೆ ನಂಗು ಕ್ಲಾಸಿಕಲೇ ಬೇಕಂತ ಹಿಂಗೆ ಆಗಿದೆರೀ ಅದಕ್ಕೆ ನಂದು ನಂದು ಹಿಂಗೆ ಟೇಸ್ಟ್ ನನ್ನ ಇಂಟ್ರೆಸ್ಟ್ ಆಗಲಿ ನನ್ನ ಹಾಬಿ ನಂದು ಆ್ಯಸ್ ಆ ಹಾಬಿ ಆಗಿಬಿಟ್ಟದ್ರಿ ಕ್ಲಾಸಿಕಲ್ ಡಾನ್ಸ್ ಅಂದರೆ ಈಗ ನಾನು ಯಾವುದೇ ರೀ ಕ್ಲಾಸಿಕಲ್ ಮು ಸಾಂಗ್ ಇದು ಎಲ್ಲ ಕೇಳ್ತಿನಲ್ರಿ ಸಾಂಗ್ಸ್ ಎಲ್ಲ ನನ್ನ ಕಾಲು ಎಲ್ಲ ಹಿಂಗೆ ಕೂತಲ್ಲೇ ಎಲ್ಲ ಹಿಂಗೆ ಇದು ಅಲ್ಲಿ ಅಲ್ಲಾಡೋಕ್ ಸ್ಟಾರ್ಟ್ ಆಗ್ತದೆ ರೀ ಲೈಕ್ ಇದು ಸ್ಟೆಪ್ ಆಗ್ಬೌದು ಇಷ್ಟ್ ಅದು ಈ ಪ್ಯಾರಗ್ರಾಫ್ಗೆ ಇದು ಸ್ಟೆಪ್ ಈ ಪ್ಯಾರಗ್ರಾಫ್ಗೆ ಇದು ಸ್ಟೆಪ್ ಹಿಂಗಾಗ್ತದೆದ್ ರೀ ಅದೇ ಲೈಕ್ ಡಿಸ್ಕೋ ಡಾನ್ಸ್ ಹಂಗಂತಲ್ಲ ರೀ ಮ್ಯೂಸಿಕ್ ಇಸ್ ಮ್ಯೂಸಿಕ್ ರೀ ಯಾವುದೇ ಮ್ಯೂಸಿಕ್ ಆಗಲಿ ರೀ ನಮ್ಮದು ಲೈಕ್ ಆ್ಯಸ್ ಆ ಡಾನ್ಸರ್ ನಮ್ದೆಲ್ಲ ಕಾಲೆಲ್ಲ ಇದು ಆಗ್ತದ್ರಿ ಮತ್ತು ಈಗಿನ ಜನ ರೀ ಜಾಸ್ತಿ ಅಂದರೆ ಪ್ರಿಫರ್ ಮಾಡೋದು ಮಾಡರ್ನ್ ಡಾನ್ಸಸ್ ರೀ ಡಿಸ್ಕೋ ಡಾನ್ಸ್ ನಂದು ಅಂದರೆ ನಾ ಪರ್ಸ್ನಲೀ ನೋಡಿದ ಪ್ರಕಾರ ಲೈಕ್ ಈಕೆಗ್ ಹಿಪೊಪ್ ಬರ್ತದ ಓ ಈಕೆಗ್ ಹಿಪೊಪ್ ಬರ್ತದೆ ಶಿ ಇಸ್ ಸೊ ಗ್ರೇಟ್ ಹಿಂಗೆಲ್ಲ ಹೇಳ್ತ ರೀ ಬಟ್ ಹಂಗೇನು ಇಲ್ರಿ ಲೈಕ್ ಕ್ಲಾಸಿಕಲ್ ಡಾನ್ಸ್ ನಮ್ಮ ನಮ್ಗೆ ಭಾಳ ಇದು ಅದ ರೀ ಈಗ ನೋಡಿ ಹಿಪೊಪ್ ಅಂದರೆ ಜೀನ್ಸ್ ಹಾಕೊಂಡು ಮಾಡ್ತ ರೀ ಬಟ್ ಕ್ಲಾಸಿಕಲ್ ಡಾನ್ಸ್ಗೆ ಹಂಗೆ ಆಗೋಲ್ಲ ರೀ ಈಗ ನಾ ಜಸ್ಟ್ ನಾನು ಭರತನಾಟ್ಯಮ್ ಅಂತ ಅಂದರು ರೀ ಭರತನಾಟ್ಯಮ್ ತಗೋ ರೀ ನೀವು ಭರತನಾಟ್ಯಮ್ನಾಗ ಅಲ್ರಿ ಫಸ್ಟಿಗೀ ಭರತನಾಟ್ಯಮ್ ಕಾಸ್ಟ್ಯೂಮ್ ರೀ ಎಲ್ಲ ಹೆಂಗಿರ್ತದೆ ಅಂತೆಲ್ಲ ಅದು ರೀ ನಿಮಗು ಗೊತ್ತೇ ಇರಬಹುದು ರೀ ಭರತನಾಟ್ಯಮ್ ಕಾಸ್ಟ್ಯೂಮ್ ಮತ್ತು ಅದಾದಮೇಲೆ ಜುವೆಲ್ಲರಿ ಅದು ಆದಮೇಲೆ ಇಷ್ಟು ಉದ್ದ ಚೌರಿ ಎಲ್ಲ ಹಾಕೋಬೇಕು ರೀ ಅದು ಚೌರಿ ಎಲ್ಲ ಎಷ್ಟು ಉದ್ದ ಇರ್ತದೆ ಎಷ್ಟು ಹೆವಿ ಇರ್ತದೆ ಅದು ಎಲ್ಲ ಕಟ್ಟಿದ್ ತಕ್ಷಣ ಗೊತ್ತಾಗ್ತದೆ ಆರ್ನಮೆಂಟ್ಸ್ನು ಭಾಳ ಹೆವಿ ಇರ್ತಾವ್ರಿ ಲೈಕ್ ರೆಗ್ಯುಲರ್ಕಿನ ಸೊ ಎಲ್ಲ ನಾವು ಎಲ್ಲ ಅಷ್ಟೆಲ್ಲ ಹೆವಿ ಆಗ್ತಿವ್ರಿ ನಮ್ಮದೇ ಉಗ್ಗೆರಿ ಬಟ್ ಕಥಕ್ಕಳಿ ಇಟ್ ಇಸ್ ಸ ಕ್ಲಾಸಿಕಲ್ ಡಾನ್ಸ್ ಆಫ್ ಡಾನ್ಸ್ ಫಾರ್ಮ್ ಆಫ್ ಕೇರಳ ಕೇರಳದದೇ ರೀ ಅದು ಅದ್ರಾಗ ನೀವು ನೋಡಬೇಕ್ರಿ ಲೈಕ್ ಅದೂ ಅದ್ರಗ ಭಾಳ ಇದು ಆಗ್ತದ್ರಿ ಇನ್ನು ಭಾಳ ಎಲ್ಲ ಹಾಕೋದು ಲೈಕ್ ನಾವು ರೆಡಿ ಆಗಬೇಕಂದ್ರೆ ಮಿನಿಮಮ್ ಟು ಹಾರ್ಸ್ ಒನ್ ಆ್ಯಂಡ್ ಹಾಫ್ ಆ್ಯನ್ ಹವರ್ ಟು ಹವರ್ಸ್ರೇ ಆಗ್ತ ಇದ್ರಿ ಮತ್ತು ಕೇರಳದ್ದು ಯಾಕ್ರೀ ನಮ್ಮ ಕರ್ನಾಟಕದ್ದೇ ತಗೋಳೋನ್ ರೀ ಯಕ್ಷಗಾನ ರೀ ಯಕ್ಷಗಾನ ಅಂದರೆ ನಾನು ನಾ ಇರೋದು ಕಲ್ಬುರ್ಗಿನಾಗೆ ರೀ ಬಟ್ ನಂದೂ ಏನು ನಾನು ನೇಟಿವ್ ರೀ ಉಡುಪಿ ರೀ ನಂದು ಅಲ್ಲಿ ಯಕ್ಷಗಾನ ಫೇಮಸ್ ಅಲ್ರಿ ಯಕ್ಷಗಾನದ್ದೇ ನೋಡ್ಬೇಕು ರೀ ಅವರೆಲ್ಲಾ ಎಲ್ಲ ಕಾಸ್ಟ್ಯೂಮ್ಸ್ ಅವ್ರದ್ದೆಲ್ಲ ಹ ಆರ್ನಮೆಂಟ್ಸ್ ಅದು ಇದು ಅಂತೆಲ್ಲ ಹಾಕಳೋಕ್ ಅವು ಅವರಿಗೆ ಎಷ್ಟು ಟೈಮ್ ಬೇಕಾಗಿ ಆಗ್ತದ್ರಿ ನಮಗೆ ಗೊತ್ರಿ ನಾನು ನೋಡಿದ್ದು ರೀ ಒಂದುಸಲ ನಂಗೆ ನೋಡಿ ನೋಡಿ ಸಾಕಾಗಿತ್ರಿ ಅವರು ಎಲ್ಲ ಅದು ಹಾಕೊಂಡು ಡ್ಯಾನ್ಸ್ ಮಾಡ್ತಾರಂದ್ರೆ ರಿಯಲಿ ಗ್ರೇಟ್ ರೀ ಅವ್ರಂಥೋರು ಅದಕ್ಕೆ ರೀ ಅವ್ರಂಥೋರು ರಿಯಲಿ ಗ್ರೇಟ್ ಇರ್ತಾರ್ರೀ ಲೈಕ್ ಅಷ್ಟೆಲ್ಲ ಹೆವಿ ತಿಂಗ್ಸ್ ಎಲ್ಲ ಹಾಕಿ ಇದು ಮಾಡೋದು ಅದಕ್ಕೆ ನಾನು ಮೇನ್ ರೆಸ್ಪೆಕ್ಟಿಂಗ್ ಮೈ ಮೇನ್ ಇಂಟೆಂಷನ್ ಅಂದರೆ ನಾ ಯಾಕಷ್ಟು ಕ್ಲಾಸಿಕಲ್ ಡಾನ್ಸ್ ಅಥ್ವ ಕ್ಲಾಸಿಕಲ್ ಡಾನ್ಸ್ಸ್ಗೆ ರೆಸ್ಪೆಕ್ಟ್ ಕೊಡ್ತಿನಂದ್ರೆ ಮೇನ್ ತಿಂಗ್ ಅದೇ ರೀ ಅವರು ಅಷ್ಟೆಲ್ಲ ಹಾಕೋತಾರಿ ಅಷ್ಟೆಲ್ಲ ಹಾಕೊಂಡು ಅಂದು ಅವರು ಡಾನ್ಸ್ ಮಾಡ್ತಾರ್ ಅಲ್ರಿ ಅದು ಮೇನ್ ಎನರ್ಜಿ ರೀ ಅದು ಮೇನ್ ಸ್ಪಿರಿಟ್ ಇರ್ತದ್ರಿ ನಮಗೆಲ್ಲರಿಗು ಅದಕ್ಕೆ ರೀ ಅದೇ ಎಲ್ಲ ಮೇನ್ ಬೇಕಾಗಿದಿದ್ದು ರೀ ನಮಗೆಲ್ಲ ಮತ್ತು ಇನ್ನೊಂದು ಏನಂದು ರೀ ಏನಂದ ರೀ ಈಗ ಡಾನ್ಸ್ನಾಗೆ ರೀ ಹಂಗಂತೀಲ್ರಿ ನಾ ಲೈಕ್ ಕ್ಲಾಸಿಕಲ್ ಡಾನ್ಸರೀ ಇದ್ದೆ ನನ್ನ ಕ್ಲಾಸಿಕಲ್ಗೆ ಸಪೋರ್ಟ್ ಮಾಡ್ತಿನಂತಿಲ್ರಿ ನಾ ಎಲ್ಲ ಡಾನ್ಸ್ ಫಾರ್ಮ್ಸ್ ರೆಸ್ಪೆಕ್ಟ್ ಮಾಡ್ತಿನಿ ಹಿಪಾಪ್ನು ನಂಗೆ ಇಷ್ಟ ರೀ ಹಂಗೆ ಹಿಂಗೆ ಇಲ್ರಿ ಹಿಂಗೆ ಮಾಡರ್ನ್ ಡ್ಯಾನ್ಸಸ್ ಇಷ್ಟ ರೀ ಬಟ್ ಈಗಿನ ಜನ ಅರ ಅಲ್ರಿ ಅವ್ರು ನಾ ಬರೀ ಮಾಡರ್ನ್ ಡಾನ್ಸ್ ಅಲ್ರಿ ಲೈಕ್ ಎರಡು ಅವರು ಇದಾಗ ಬೇಕ್ರಿ ಲೈಕ್ ಕ್ಲಾಸಿಕಲ್ನೂ ಇರಬೇಕ್ರಿ ಮತ್ತು ಏನ್ರಿ ಈ ಮಾಡರ್ನ್ ಡಾನ್ಸಸ್ನ್ನು ಇಂಟ್ರೆಸ್ಟ್ ಇಟ್ಕೋಬೇಕ್ರಿ ಅವರೆಲ್ಲರು ಅದ್ಕೆ ರೀ ಅಂದ್ರೆ ನಾ ಹಿಂಗೆ ಪ್ರಿಫರೆಬ್ಲಿ ಹೇಳೋದು ಇದೆ ಹೇಳ್ತೀನ್ ರೀ